ನಮ್ಮ ಪ್ರದೇಶ ಚಿತ್ರದುರ್ಗದಲ್ಲಿ ಏಕನಾಥೇಶ್ವರ ಜಾತ್ರೆ ಆಗತ್ತೆ ಆಮೇಲೇ ಗೌರ್ಸಂದ್ರ ಮಾರಮ್ಮನ ಜಾತ್ರೆ ಆಗತ್ತೆ ತಿಪ್ಪುನ್ಗಟ್ಟಮ್ಮ ಬರ್ಗೇರಮ್ಮ ಈ ಥರ ಎಲ್ಲಾ ಜಾತ್ರೆಗಳುನು ನಡೀತಾವೆ ಅವಾಗಾ ಜಾತ್ರೆ ನೋಡಕ್ಕೆ ಹೋದಾಗ ದೇವ್ರು ಚಿತ್ರ ನಾನು ಬಿಡಸ್ತೀನಿ ಬಿಡಸ್ ಬೆ ಬಿಡಿಸಬೇಕು ಅನ್ನೋದು ಬಂತು ನಾನು ಬಿಡಿಸದೆ ಬಿಡ್ಸ್ದಾಗ ಆಮೇಲೇ ಆ ಚಿತ್ರ ಬಿಡಸಿ ಮತ್ತೆ ಒಂದು ಸರಿ ಬೆಟ್ಟಕ್ಕೆ ಹೋದೆ ಚಿತ್ರದುರ್ ನಮ್ಮ ಪ್ರದೇಶ ಚಿತ್ರದುರ್ಗ ಅಲ್ಲವಾ ಬೆಟ್ಟಕ್ಕೆ ಓದೆ ಅವಾಗ ಒನಕೆ ಓಬವ್ವ ಯಾವಾಗಲೋ ಆಳಿದ್ದು ಪ್ರದೇಶ ಅದು ಯಾವಾಗಲೂ ಆಳಿದ್ದುನ್ನ ಅಲ್ಲಿ ಚಿತ್ರಗುಳ್ನೆಲ್ಲ ಬಿಡ್ಸಿದಾರೆ ಅವವಾಗಿನ ಕಾಲ್ದಲ್ಲಿ ಬಿಡ್ಸಿರೋ ಚಿತ್ರ ಇನ್ನೂ ಇದಾವಲ್ಲ ಎಷ್ಟು ಚ ಕೆತ್ತನೆ ಮಾಡಿರ್ಬಹದು ಅಂತ ಹೇಳಿ ಆ ಮದಕರಿ ನಾಯಕ ಕತ್ತಿ ಹಿಡ್ಕೊಂಡು ಇರದು ಆಮೇಲೇ ವನಿಕೆ ಓಬವ್ವ ಪ್ರತಿಯೊಂದುನು ನೋಡ್ಕೊಂಡು ಬಂದು ಅದು ಆ ಚಿತ್ರನು ಸಹಿತ ನಾನ್ ಬಿಡಸ್ದೆ ಬಿಡಿಸಿ ಆಮೇಲೆ ಒಂದ್ಸರಿ ಗಣಪತಿ ಹಬ್ಬ ಗಣಪತಿ ಮೆರವಣೆಗೆ ದೊಡ್ಡು ಮೆರವಣೆಗೆ ಬರ್ತಾ ಇತ್ತು ಬರ್ತಾ ಇರ್ಬೇಕಾದರೆ ಅಷ್ಟೂ ಗಣಪತ್ನ ನೋಡ್ಬಿಟ್ಟು ನಾನು ಅದೇ ಚಿತ್ರನು ನಾನೂ ಅದು ಅದೇ ಥರನೇ ಬಿಡ್ಸ್ದೇ ನಾನು ಬಿಡಸ್ಬಿಟ್ಟು ಎಲ್ಲ ಸುತ್ತಾ ಮುತ್ತ ಎಲ್ಲಾ ಕಡೆಗುನು ಯಾವ್ಯಾವು ಜಾತ್ರೆಗಳು ನಡಿತಾವೆ ಯಾವ್ಯಾವೂ ಇದನ್ನ ಯಾವ್ಥರ ಮಾಡ್ತಾರೆ ಅಂತೇಳಿ ಅದು ಪ್ರತಿಯೊಂದುನು ನಾನು ಆ ಚಿತ್ರಗಳನ್ನ ನೋಡಿ ನೋಡಿ ನಾನು ಬಿಡ್ಸ್ಕೊಳ್ತರ ಬಂದೆ ಬಿಡ್ಸ್ಬಿಟ್ಟು ಆಮೇಲೆ ಚಿತ್ರದುರ್ಗದಲ್ಲಿ ಎಂತೆಂಥಾ ಬಾಳಿರೋಂಥ ಇದು ಕಾ ರಾಜರು ಬ್ರಿಟೀಷರು ಅವ್ರು ಇವ್ರು ಎಲ್ಲಾ ಬಂದರು ಬಂದ್ಬಿಟ್ಟು ಅದನ್ನೆಲ್ಲಾದುನ್ನು ಆಳ್ಬೇಕಾದರೆ ಅಷ್ಟು ಚೆನ್ನಾಗೇ ಇದ್ದಾಗಿರ್ಬೇಕಾರೆ ಅದು ಪ್ರತಿಯೊಂದು ಚಿತ್ರಗಳ್ನೆಲ್ಲಾನು ಬಿಡ್ಸಿರೊವೆಲ್ಲ ನೋಡಿ ಆ ಸ್ವಂತಕ್ಕೆ ನಾನು ಬೇ ಬಿಡ್ಸ್ದೆ ಇದುನ್ನೆಲ್ಲ ನಾನು ಬಿಡಸ್ಬೇಕಾದರೆ ನಾನು ಸ್ಕೂಲಿಗೆ ಹೋಗ್ತಾ ಇದ್ದೆ ಸ್ಕೂಲ್ಗೆ ಹೋಗ್ಬೇಕಾರೆ ನನಗೆ ಚಿತ್ರಕಲೆ ಆ ಒಂದು ಬ್ರ ಚಿತ್ರಕಲೆ ಸರ್ ಇದ್ರು ಅವ್ರ ಹತ್ರ ನಾನು ಕೇಳ್ದೆ ನನಗೆ ಚಿತ್ರ ಬಿಡ್ಸ್ಬೇಕನ್ನ ಹುಮ್ಮಸ್ಸು ನನಗೈತೆ ಅದನ್ನ ತಾ ಕಲ್ಸ್ಕೊಡ್ರಿ ಸರ್ ನನ್ಗೆ ಇ ಥರ ಬೇಕೇ ಬೇಕು ಅಂತಂದೇಳಿ ಅವ್ರ ಹತ್ರ ನಾನು ಸಣ್ಣುಡ್ಗಿಯಾಕಿ ಕಲ್ತಿದ್ದು ಐದನೇ ಕ್ಲಾಸ್ ಆರನೇ ಕ್ಲಾಸಾಗೆ ಕಲ್ತಿದ್ದು ಇವತ್ತಿನ ದಿವಸ ಈ ಪ್ರತ್ಯೋಂದು ಚಿತ್ರಗಳನ್ನ ನಾನು ಬಿಡ್ಸ್ಬೇಕಾದರೆ ಅದು ಅವಾಗ ಅವರು ಸರ್ ಕಲ್ಸಿದ್ದು ಅದು ಕಲೆ ನನಗೆ ಬಂತು ಅದಕ್ಕೋಸ್ಕರ ಕಣ್ಣಿಗೆ ನೋಡಿದ್ದುನ್ನ ನಾನು ಆ ಚಿತ್ರಗುಳನ್ನ ಅವು ಹೆಂಗೆಂಗಿದಾವೊ ಆ ಥರ ನಾನು ಬರೆದು ಅದುನ್ನ ನಾನು ಬಿಡಿಸಿ ಎಲ್ಲ ಇದು ಮಾಡ್ಕೊಂಡೆ ನಾನು